ಮಕ್ಕಳ ಪುಸ್ತಕ ಈಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಪ್ರಿಂಟ್ ಆಗಿ ಎಷ್ಟು ಚೆನ್ನಾಗಿ ಟೆಕ್ನಾಲ್ಜಿ ರಿಲೇಟೆಡೆಲ್ಲ ಈಗಲೇ ಅದನ್ನು ಮಕ್ಕಳಿಗೆ ರೀಚಾಗಬೇಕಂತ ಪಬ್ಲಿಷ್ ಮಾಡಿ ಎಷ್ಟೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅಂತ ಆವಾಗಿನ ಕಾಲದಲ್ಲೆಲ್ಲ ಒಂದು ಇಂಡಿಪೆಂಡೆನ್ಸ್ ಡೇ ಆದಮೇಲೆ ಬರೀ ಹಿಸ್ಟೋರಿಕ್ ಬರೀ ಆ ರಿಲೇಟೆಡಲ್ಲೇನೆ ಕೊಡ್ತಾ ಇದ್ದರು ಬಟ್ ಬರ್ತಾ ಬರ್ತಾ ನಮಗೆ ಜನ್ರೇಷನ್ ಕೂಡ ಚೇಂಜ್ ಆಗ್ತಾ ಆಗ್ತಾ ಟೆಕ್ನಾಲಜೀಸ್ ಎಲ್ಲ ಇನ್ವಾಲಾಯ್ತು ಆಮೇಲೆ ತುಂಬ ಚೇಂಜಸ್ ಆಯಿತು ಸೊಸೈಟಿಯಲ್ಲಿ ಬಟ್ ಅದನ್ನೆಲ್ಲ ನಾವೀಗ ಮಕ್ಕಳಿಗೆ ಪ್ರತಿ ಒಬ್ಬರಿಗೂ ನಾವದನ್ನು ತಿಳ್ಸಕ್ಕಾಗಲ್ಲ ಹೇಗೇಗೆ ಬದಲಾವಣೆ ಆಗಿದೆ ಅಂತ ಬಟ್ ಅದಕ್ಕೆ ಒಂದೇ ಒಂದು ಮಾದರಿ ಏನು ಅಂದರೆ ನಾವು ಒಂದು ಬುಕ್ ಮುಖಾಂತರ ಅಂದರೆ ಒಂದು ನೋಟ್ಬುಕ್ ಟೆಸ್ಟ್ಬುಕ್ಸ್ ಏನದನ್ನು ಪ್ರಿಂಟ್ ಮಾಡಿಕೊಟ್ಟರೆ ಅದು ಎಲ್ಲ ಸ್ಕೂಲು ಒಂದು ವಯಸ್ಸಿಗೆ ತಕ್ಕಂಥ ಸ್ಕೂಲಿಗೆ ರೀಚ್ ಆಗತ್ತೆ ಸೊ ಅದರಿಂದ ಮಕ್ಕಳು ಕಲಿಯಕ್ಕೂ ಅದು ತುಂಬ ಸುಲಭ ಆಗಿ ಅವರು ನೆಕ್ಸ್ಟ್ ಬರೋ ದಿನಗಳನ್ನ ಹೇಗೆ ಫೇಸ್ ಮಾಡಬೇಕು ಟೆಕ್ನಾಲಜಿನಲ್ಲಿ ಎಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ತಿಳ್ಕೊಳೋದ್ರಿಂದ ತುಂಬ ಅನುಕೂಲ ಆಗ್ತಾ ಇದೆ